ಸುದೇಶವರೇ ನಿಮಗೊಂದು ನಾನು ಭಾಳ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಭಾಳ ಕುತೂಹಲದಿಂದ ಕಾಯ್ತಿದ್ದೆ ಅದು ಏನು ಅಂತಾ ನಮಿಗೆ ಉತ್ಸಾಹದಿಂದ ತಿಳಿಬೇಕು ಅಂತ ಅನ್ಸುತ್ತೆ ಅನ್ಸುತ್ತೆ ಅಲ್ವಾ ಆಂ ಕೇಳಿ ಹೇಳುವ ಆಂ ಏನಂದರೆ ಈಗ ನಾವು ನೀವು ಒಂದೇ ಸಮಯದಲ್ಲಿ ಒಂದು ಉದ್ಯೋಗವನ್ನು ಶುರು ಮಾಡಿದ್ದು ನನ್ನ ನೆನಪು ಅದರಲ್ಲಿ ಏನು ಅಂತೇಳಿದ್ರೆ ನಾನು ಒಂದು ಅಂಗ್ಡಿಗೋಗಿ ನಂದು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತ ಅಂಗಡಿಯನ್ನು ಶುರು ಮಾಡಿದೆ ಆಮೇಲೆ ನೀವೊಂದು ಚಿಕ್ಕದಾಗಿ ಒಂದು ಬಟ್ಟೆ ಅಂಗ್ಡಿ ಈಗ ನಿಮ್ಮ ಬಟ್ಟೆ ಅಂಗಡಿ ಮೇಯ್ನ್ ರೋಡಲ್ಲಿ ಬ ಶಿಫ್ಟಾಗಿ ಒಂದು ಪರಿಪೂರ್ಣವಾದ ತುಂಬ ದೊಡ್ಡದಿಲ್ಲ ಆದರು ಒಂದು ಪರಿಪೂರ್ಣವಾದ ಒಂದು ಅಂಗಡಿ ಬಟ್ಟೆ ಅಂಗಡಿ ಅಂತ ಕಾಣಿಸ್ತಾ ಇದೆ ನನಗೆ ಇದನ್ನು ನೀವು ಹೇಗೆ ಅಂದರೆ ಅದನ್ನು ಬೆಳಿಸಿದ್ದು ಅದರ ರೀತಿ ಒಂದು ಸ್ವಲ್ಪಾ ನಮ್ಮ ನಮಗು ತಿಳಿಬೇಕು ಅಂತ ಅನಿಸ್ತಾಯಿದೆ ಅದೊಂದು ಚೂರು ಎಲ್ಲಾ ರೀತಿಯಲ್ಲು ಒಂದು ಸ್ವಲ್ಪ ವಿಶ್ಲೇಷಣವಾಗಿ ಒಂದು ಸ್ವಲ್ಪ ತಿಳಿಸಿ ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗದ ಹುಡುಕ್ತಾ ಇದ್ದೆ ಉದ್ಯೋಗ ಹುಡುಕ್ತಾ ಇರಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬೇಕು ಅಂತಾ ಮಾಡ್ಬೇಕಾದ್ರೆ ಏನು ತೋಚ್ತಾ ಇರಲಿಲ್ಲ ಹಾಗೇ ಪೇಟೆಲೆಲ್ಲಾ ಒಂದು ರೌಂಡ್ ಹೀಗೆ ಬಂದ್ವಿ ಪೇಟೆಲೆಲ್ಲಾ ಹೀಗೆ ಸರ್ವೇ ಮಾಡ್ವಾಗ ಬಟ್ಟೆ ಅಂಗಡಿ ಮಾಡುವಾ ಅಂತ ಅನಿಸ್ತು ಯಾಕಂದರೆ ವೈಟ್ ಕಾಲರ್ ಜಾಬು ಮೈಕೈ ಕೊಳೆ ಆಗೋದಿಲ್ಲ ಆರಾಮ ಕೂತು ವ್ಯವಹಾರ ಮಾಡ್ಬೋದು ಅನಿಸ್ತು ಹಾಗೆ ಮಾಡುವ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿರ್ಬೇಕಾದ್ರೆ ಏನು ಬಟ್ಟೆ ಹಾಕುವಾ ಜನ್ರಲ್ಲಾಗಿ ಬಟ್ಟೆ ಹಾಕುವಾ ಗಂಡಸ್ರದ್ ಶೂ ಉಡುಪು ಹಾಕುವಾ ಅಥ್ವಾ ಹೆಂಗಸ್ರ ಉಡ್ಪು ಹಾಕುವಾ ಅಥವಾ ಮಕ್ಕಳ ಉಡುಪು ಹಾಕುವಾ ಅಂತ ಯೋಚನೆ ಮಾಡ್ತಾಯಿದ್ದೆ ಯೋಚನೆ ಮಾಡ್ತಾಯಿರ್ಬೇಕಾದರೆ ಎಲ್ಲಾ ನಾಲಕ್ಕೈದು ಅಂಗ್ಡಿಗೆ ಹೋಗಿ ಕೇಳಿದೆ ಹೇಗೆ ಏನು ಮಾಡಿದ್ರು ಹೇಗೆ ಅಂತೆಲ್ಲಾ ಅವರು ಬೇರೆ ಬೇರೆ ಸಲಹೆ ಕೊಟ್ಟರು ಅವ್ರ ಸಲಹೆ ಎಲ್ಲ ತಗೊಂಡು ನೋಡಿದ್ವಿ ತುಂಬ ಬಂಡವಾಳ ಬೇಕನ್ನಿಸ್ತು ನಂಗೆ ಆಗ ಇದ್ದಕ್ಕಿದ್ದಾಗೆ ಒಂದು ಐಡಿಯಾ ಬಂತು ಯಾಕೆ ನಾನೊಂದು ದುಪ್ಪಟ್ಟ ಅಂಗಡಿ ಮಾಡಬಾರ್ದು ದುಪ್ಪಟ ಅಂದರೆ ವೇಲು ವೇಲ್ ಅಂಗಡಿ ಯಾಕೆ ನಾನು ಮಾಡಬಾರ್ದು ಅಂತ ನಂಗೆ ಅನಿಸ್ತು ಹಾಗೇ ಯೋಚನೆ ಮಾಡುವ ಹೊತ್ತಿಗೆ ಹೋಗಿ ಬೆಂಗಳೂರಿಗೆ ಹೋದೆ ಹೋಗಿ ಅಲ್ಲಿ ಮೇಯ್ನ್ ಸ್ಟಾಕಿಸ್ಟ್ ಹತ್ತಿರ ಕೇಳಿದೆ ಈ ವೇಲಿಗೆಲ್ಲಾ ಹೇಗೆ ಅಂತ ಅವರು ಬಾಕಿ ಬಟ್ಟೆಗೆಲ್ಲ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಕಮ್ಮೀ ಬಂಡವಾಳ ಸಾಕು ಸ್ವಲ್ಪ ಬಂಡವಾಳದಲ್ಲಿ ಪ್ರಾರಂಭ ಮಾಡ್ಬೋದು ಅನಿಸ್ತು ಹಾಗೆ ಅಲ್ಲಿ ಕೇಳಿ ಸಾಗರಕ್ಕೆ ಬಂದೆ ಬಂದು ಇಲ್ಲಿ ಬಂದೂ ಒಂದು ಸರ್ವೆ ಮಾಡಿದೆ ಎಲ್ಲಾ ಪೇಟೆಲೆಲ್ಲಾ ಎಲ್ಲಿ ನೋಡಿದ್ರೂ ವೇಲು ಅಂತ ದುಪ್ಪಟ್ಟ ಅಂತ ಒಂದು ಕಾನ್ಸೆಪ್ಟು ಯಾವ ಅಂಗ್ಡಿಯಲ್ಲು ಕಾಣಲಿಲ್ಲ ನನಗೆ ಸರಿ ಇದೇ ಮಾಡುವ ಅಂತಾ ನಾನು ಪೇಟೆಲೆಲ್ಲಾ ಒಂದು ಮಳಿಗೆ ಹುಡುಕೋದು ಮಾಡಿದೆ ನಮ್ಮಹತ್ರ ಬಂಡ್ವಾಳ ಭಾರಿ ಕಮ್ಮಿ ಇತ್ತು ಕಡಿಮೆ ಬಂಡವಾಳದಲ್ಲೀ ಅಂಗಡಿ ಬೇಕಾಗಿತ್ತು ಹಾಗೆ ನಾನೂ ಇಡೀ ಪಟ್ಟಣ ಎಲ್ಲ ಹುಡ್ಕೊತ್ತಿಗೆ ಸಣ್ಣದೊಂದು ಒಂದು ಪೆಟ್ಟಿ ಶಾಪ್ ಗೂಡಂಗಡಿ ಅಂತ ಅಂತ ಹೇಳುವಂಥ ಒಂದು ಸಣ್ಣ ಅಂಗಡಿ ಸಿಕ್ತು ಅಲ್ಲೆ ಕೇಳಿದೆ ನಂಗೆ ಕಮ್ಮಿ ಬಂಡವಾಳ ಒಂದು ನಾನೂರು ಐನೂರು ರುಪಾಯಿ ಬಂಡವಾಳಕ್ಕೆ ಒಂದು ಸಣ್ಣ ಅಂಗಡಿ ಸಿಕ್ತು ಹಾಂ ಸರಿ ಅಂತ ಅಲ್ಲೆ ಓನರಹತ್ರ ಮಾತಾಡಿ ಒಂದೂ ಹತ್ತು ಸಾವಿರ ಅಡ್ವಾನ್ಸು ಒಂದು ನಾನೂರು ಐವತ್ತು ರುಪಾಯ್ ಬಾಡಿಗೆಗೆ ಅದು ಮಳಿಗೆ ಗೊತ್ತು ಮಾಡಿದೆ ಗೊತ್ತು ಮಾಡಿ ಪುನಃ ಬೆಂಗ್ಳೂರಿಗೆ ಹೋದೆ ಬೆಂಗ್ಳೂರಿಗೆ ಕಮ್ಮಿ ಒಂದು ಒಂದು ಇಪ್ಪತ್ತು ಸಾವಿರ ಅಷ್ಟು ಬಂಡವಾಳ ಹೂಡಿಕೆ ಮಾಡಿದೆ ಪ್ರಾರಂಭಿಕ ಹೂಡಿಕೆ ಇಪ್ಪತ್ತು ಸಾವಿರಕ್ಕೆ ನಂಗೆ ತುಂಬ ಒಂದು ವೇಲ್ ಸಿಕ್ತು ಒಂದು ವೇಲಿಗೆ ಅವಾಗ ಇಪ್ಪತ್ತೈದು ರುಪಾಯಿನೇ ಇತ್ತು ಹಾಗೇ ಒಂದು ಇಪ್ಪತ್ತು ಸಾವಿರಕ್ಕೆ ತುಂಬ ಮಾಲ್ ಸಿಕ್ತು ತಂದು ನಾನು ಸಾಗರದಲ್ಲಿ ದುಪ್ಪಟ್ಟ ಅಂಗಡಿ ಅಂತ ಓಪನ್ ಮಾಡಿದೆ ಅಂದರೆ ವೇಲಿನ ಅಂಗಡಿ ಅಂತ ಓಪನ್ ಮಾಡಿದೆ ಪ್ರಾರಂಭದಲ್ಲಿ ಜನರಿಗೇನೋ ಬಂದು ನೋಡ್ತಿರಿ ಏನು ಹೊಸಾ ಕಾನ್ಸೆಪ್ಟ್ ಹೊಸಾ ಒಂದು ವಿಷಯ ಅಲ್ವಾ ಹೊಸಾ ಅಂಗಡಿ ಮಾಡ್ತಿದಾರಲ್ಲಾ ಏನು ಅಂತಲ್ಲಾ ಬಂದು ಬಂದೂ ಖರೀದಿ ಮಾಡೋಕೆ ಶುರು ಮಾಡಿದ್ರು ಅದು ಬೆಳಿತಾ ಬೆಳಿತಾ ಬೆಳಿತಾ ಬೆಳಿತಾ ಸಾಗರ ಎಲ್ಲಾ ಮನೆ ಮಾತಾಯಿತು ಸಾಗರದಲ್ಲಿ ವೇಲು ಅಂತ ಬೇರೇ ಬಟ್ಟೆ ಶಾಪಿಗೋಗಿ ನಮಗೆ ದುಪ್ಪಟ್ಟ ಬೇಕು ಅಥ್ವಾ ವೇಲು ಬೇಕು ಅಂತ ಕೇಳಿದಾಗ ನೀವು ಇಂತಲ್ಲಿ ಹೋಗಿ ಅದರದ್ದೇ ಒಂದು ಸ್ಪೆಷಲ್ ಅಂಗಡಿ ಇದೆ ಅಲ್ಲಿ ಹೋದ್ರೆ ನಿಮಗೆಲ್ಲಾ ಥರ ವೇಲ್ ಸಿಕ್ತದೆ ಅಂತಾಯಿತು ಸ್ಟಾರ್ಟಿಂಗ್ ನಾನೂ ಖಾಲಿ ಒಂದು ಚೂಡಿದಾರದ್ದು ವೇಲ್ ಹಾಕುವಂಥ ಒಂದು ವೇಲನ್ನೇ ತಂದೆ ಕ್ರಮೇಣ ಜನ ಬೇಡಿಕೆ ಬರ್ತಾ ಬಂತು ಹಾಗೆಹಾಗೆ ಮುಸಲ್ಮಾನರೂ ಹಾಕುವಂಥ ತಲೆ ಮೇಲೆ ಹಾಕುವಂಥ ವೇಲುಗಳು ಮಕ್ಳಿಗೆ ಹಾಕುವಂಥ ವೇಲ್ಗಳು ಅದ್ರಲ್ಲಿ ಕೆಲವು ವೆರೈಟೀಸ್ ಹಾಕೋದು ಮಾಡಿದೆ ಹಾಗೆ ನೋಡ್ತಾ ನೋಡ್ತಾ ನೋಡ್ತಾ ನನ್ನ ಉದ್ಯಮ ಬೆಳಿತಾ ಬೆಳಿತಾ ಒಂದು ಮೂರು ನಾಲ್ಕು ವರ್ಷದಲ್ಲಿ ಸುಮಾರಾಗಿ ಬೆಳೀತು ಹಾಂ ವೇಲು ಅದೂ ಒಂದೂ ಲಿಮಿಟಲ್ಲೀ ಹೋಗ್ಲಿಕ್ಕೆ ಶುರುವಾಯ್ತು ಅಂದರೆ ವೇಲು ಜನಕ್ಕೆಲ್ಲಾ ಒಮ್ಮೆ ಪರ್ಚೇಸ್ ಮುಗಿಸಿದ್ಮೇಲೆ ಮತ್ತು ಸ್ವಲ್ಪ ಡೌನಾಗ್ತಾ ಬಂತು ಆಗಿ ಯೋಚನೆ ಮಾಡಿದೆ ಓ ವೇಲಿದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದಂತೇಳಿ ಮಾಡಿದೆ ನಾನೆ ಮತ್ತು ಚೂಡಿದಾರ ಪ್ರಾರಂಭ ಮಾಡಿದೆ ವೇಲು ಮತ್ತು ಚೂಡಿದಾರ ಎರಡು ಒಟ್ಟಿಗೆ ಮಾಡಿ ಹಾಕಿದೆ ಅದೂ ಅಷ್ಟೇ ನಾನು ಪುನಾ ಬೆಂಗ್ಳೂರಿಗ್ ಹೋಗಿ ಒಂದು ಸ್ವಲ್ಪ ಮಾಲ್ ತಂದೆ ಹಾಗೆ ಬ್ಯಾಂಕಿಂದ ಸ್ವಲ್ಪ ಲೋನು ಮಾಡಿದೆ ನಂಗೊಂದು ಸಬ್ಸಿಡಿ ಲೋನ್ ಎಲ್ಲ ಸಿಗ್ತು ಹಾಗೆ ಲೋನು ಮಾಡಿ ಒಂದು ಅಂಗಡಿ ಓಪನ್ ಮಾಡಿದೆ ಅದೂ ಬೆಳೀತಾ ಬೆಳೀತಾ ಸುಮಾರು ಒಂದೂ ಹತ್ತು ಹದಿನೈದು ವರ್ಷ ತಗೊಳ್ತು ಹತ್ತು ಹದಿನೈದು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಆಯಿತು ಕ್ರಮೇಣ ಒಂದೊಂದೊಂದನ್ನೆ ಆ್ಯಡ್ ಆನ್ ಮಾಡ್ತಾ ಬಂದೆ ಸೇರಿಸ್ತಾ ಬಂದೆ ಫಸ್ಟ್ ಚೂಡಿದಾರ್ ಹಾಕಿದೆ ಚೂಡಿದಾರ್ ಜೊತೆ ಬರ್ತಾ ಬರ್ತಾ ಬರ್ತಾ ನೈಟಿಗಳು ಶುರು ಮಾಡಿದೆ ನೈಟಿನು ಒಳ್ಳೆ ರೆಸ್ಪಾನ್ಸ್ ಬಂತು ನೈಟಿಯ ಜೊತೆಗೆ ಪುರುಷರ ಉಡುಪುಗಳು ಒಂದೊಂದೆ ಅವ್ರಿಗೆ ಪಂಚೆ ಅವರ ಒಳ ಉಡುಪು ಮಕ್ಳದ್ದೂ ಐಟಮ್ಗಳು ಹಾಕ್ತಾ ಬಂದೆ ಹಾಗೆ ಕ್ರಮೇಣ ಬರ್ತಾ ಬರ್ತಾ ಒಂದೂ ನೇಮ್ ಆಯಿತು ಒಂದು ಹೆಸ್ರು ಆಯಿತು ಸಾಗರದಲ್ಲಿ ಇಂತದೊಂದು ಅಂಗಡಿ ಇದೆ ಹಾಗೆ ಅಂತೊಂದು ಹೆಸರಾಯ್ತು ಹಾಗೇ ಜನ ಎಲ್ಲ ಬರೋದು ಶುರು ಆಯಿತು ಆಗ ನಾನು ನಾ ಇದ್ದ ಮಳಿಗೆ ನಂಗೆ ಸಣ್ಣದು ಅನಿಸ್ತು ಅದೊಂದೂ ಸಣ್ಣ ಪೆಟ್ಟಿ ಶಾಪ್ ಅಂತ ಹೇಳ್ತಾಯಿದ್ರಲ್ಲ ಹಾಗೆಯೆ ಸಣ್ಣ ಆಯಿತು ಕ್ರಮೇಣ ನಾ ಅಶೋಕ ರೋಡಲ್ಲಿ ಅದೇ ಮಾಲಿಕತ್ವದ ಅಂಗ್ಡಿಯಲ್ಲಿ ಇನ್ನೊಂದೂ ಅಂಗ್ಡಿಯನ್ನು ಬಾಡಿಗೆ ಹಿಡಿದೆ ಆಗ ಸ್ಟಾರ್ಟಿಂಗ್ ಒಂದು ಒಂದು ಸಾವಿರ ರುಪಾಯ್ ಬಾಡಿಗೆಗೆ ಹಿಡಿದೆ ಅದು ಕ್ರಮೇಣ ಅದು ಬಾಡಿಗೆ ಏರ್ತ ಏರ್ತ ಈಗ ನನ್ನ ಐದು ಸಾವಿರ ರುಪಾಯ್ ಆಗಿದೆ ಆವಾಗ ಸ್ಟಾರ್ಟಿಂಗ್ ಹಿಡಿವಾಗ ಅಷ್ಟಿತ್ತು ಹಾಗೆ ಅಂಗಡಿಯಲ್ಲೀ ಹಾಕಿದೆ ಅಲ್ಲಿ ಉದ್ಯಮ ಸ್ವಲ್ಪ ದೊಡ್ದಾಗಿ ಮಾಡಿದೆ ಬರ್ತಾ ಬರ್ತಾ ಮೇಯ್ನ್ ರೋಡಿಗೆ ಬಂದ ಕೂಡಲೇ ಬಿಸ್ನೆಸ್ಸು ಚೆನ್ನಾಗಾಯ್ತು ಇಪ್ಪತ್ತು ಸಾವಿರ ಇಂದಾ ಸ್ಟಾರ್ಟ್ ಮಾಡಿದ ಬಿಸ್ನೆಸು ಈಗ ಬೆಳೀತಾ ಬೆಳೀತಾ ನನ್ನ ಅಂಗಡಿ ಮೂಲ ಬಂಡ್ವಾಳ ಸುಮಾರು ಒಂದು ನಾಲ್ಕೈದು ಲಕ್ಷ ಬಂದು ತಲಿಪಿದೆ ಈಗ ದಿನ ಚೆನ್ನಾಗ್ ನಡಿತಾ ಇದೆ ಹ್ಞೂ ಏನು ತೊಂದರೆ ಇಲ್ಲ ಹಾಗೆ ಕಾಂಪ್ಟೇಷನ್ ಎಲ್ಲ ಇದೆ ಆ ಕಾಂಪ್ಟೇಷ್ನೆಲ್ಲಾ ನೋಡ್ಕೊಂಡು ನಿಭಾಯಿಸ್ಕೊಂಡು ಮಾಡ್ತಾಯಿದ್ವಿ ಮುಂಚೇ ಎಲ್ಲ ಮಾಡುವಾಗ ನಂಗೆ ಈ ಬಟ್ಟೆ ಬಗ್ಗೆ ಏನೂ ಜ್ಞಾನ ಇರಲಿಲ್ಲ ಬರ್ತಾ ಬರ್ತಾ ಇದರ ಅದರ ಮೂಲ ಇದೆಲ್ಲ ಗೊತ್ತಾಗ್ತಾ ಬಂತು ಎಲ್ಲಿ ಹೇಗೆ ಪರ್ಚೇಸ್ ಮಾಡ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋದರೆ ಕಮ್ಮಿಗೆ ಸಿಗ್ತದೆ ಮೊದಲು ನಾನು ಖಾಲೀ ಬೆಂಗ್ಳೂರಿಗೆ ಮಾತ್ರ ಹೋಗ್ತಾಯಿದ್ದೆ ಬರ್ತಾ ಬರ್ತಾ ಬೆಂಗ್ಳೂರು ನನ್ನಾ ಖರೀದಿಯನ್ನು ವಿಸ್ತರಣೆ ಮಾಡ್ತಾ ಬಂದೆ ಬೆಂಗ್ಳೂರಿಗ್ ಹೋದೆ ಅಲ್ಲಿಂದಾ ಹುಬ್ಳಿಯಲ್ಲಿ ಮಾಡಿದೆ ಹುಬ್ಬಳ್ಳಿ ಮಾರ್ಕೇಟ್ ನೋಡಿದೆ ಅಲ್ಲಿ ಸಹ ಹಾಗೆ ಹಾಗೆ ನಮ್ಮ ಹತ್ತಿರ ಶಿವಮೊಗ್ಗದಲ್ಲಿ ಪರ್ಚೇಸ್ ಮಾಡೋಕೆ ಶುರು ಮಾಡಿದೆ ಹೀಗೆ ಸುಮಾರು ಒಂದು ಹತ್ತು ಹದಿನೈದನೇ ವರ್ಷಕ್ಕೆ ಬೃಹತ್ ಉದ್ಯಮವಾಗಿ ಬೆಳೆದಿದೆ ಪರವಾಗಿಲ್ಲ ಈಗ ಒಳ್ಳೆ ಚೆನ್ನಾಗ್ ನಡಿತಾ ಇದೆ ನಾನು ಶುರು ಮಾಡುವಾಗ ಎಣ್ಸಿದೆ ಇಷ್ಟು ದೊಡ್ಡ ಬೆಳೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬರ್ತಾ ಬರ್ತಾ ಉದ್ಯಮ ಸಾಕಷ್ಟು ಚೆನ್ನಾಗಾಗಿದೆ ನೋಡುವ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಸದ್ಯಕ್ಕಂತು ಒಳ್ಳೆ ಬೆಳವಣಿಗೆ ನಡಿತಾ ಇದೆ ಈಗ ಆ ಬಿಸ್ನೆಸ್ಸಿಗೆ ಎಲ್ಲ ಕಡೆ ಸ್ವಲ್ಪ ಡೌನ್ ನಡೀತಾಯಿದೆ ಇದೆ ಹಾಗೆ ನಮ್ದು ಸಹ ಸದ್ಯ ಸ್ವಲ್ಪ ಡೌನಾಗಿದೆ ಅದೊಂದೂ ತಾತ್ಕಾಲಿಕ ಮುಂದೆ ಎಲ್ಲ ಕಡೆ ಬಿಸ್ನೆಸ್ಸು ಜೋರಾಗಿ ನಡೆಯುವಾಗ ನಮ್ದು ಜೋರು ನಡೆಯುತ್ತೆ ಅಂತ ನಾ ಭಾವ್ನೆಯಲ್ಲಿ ಆಶಾ ಭಾವ್ನೆಲ್ ಇದ್ದೀನಿ ಅಷ್ಟೇ ಓ ಹಾಗಾದರೆ ನೀವು ನಿಮ್ಮ ಉದ್ಯೋಗ ಭಾಳಾ ಕಷ್ಟಕರವಾಗಿ ತುಂಬ ವರ್ಷ ಗ್ಯಾಪ್ ಒಳ್ಳೆ ಒಂದು ಪರಿಪೂರ್ಣವಾದ ಒಂದು ಉದ್ಯೋಗ ಬೆಳೆಸಿದ್ದೀರ ಅದೂ ನಿಮ್ಮಾ ಈ ಕತೆ ಕೇಳಿದರೆ ಈ ಬೇರೆಯವರು ಒಂದು ನಾಲ್ಕು ದಿನ ಅಂಗಡಿ ಹೊಸದಾಗಿ ಓಪನ್ ಮಾಡ್ತಾರೆ ಆಮೇಲೆ ಬಂದ್ ಮಾಡ್ತಾರೆ ಅದು ಯಾಕೆ ಏನು ಅಂತ ಈಗ ನಂಗೆ ತಿಳೀತಾ ಇದೆ ಅಂದರೆ ಇದಕ್ಕೊಂದು ಒಂದು ಶ್ರಮ ಇರಲೇ ಬೇಕು ನೀವು ಒಂದು ಚಿಕ್ಕದೊಂದು ಅಂಗಡಿ ಅಂದರೆ ಒಂದು ಹದಿ ಒಂದೂ ಹದಿನೈದು ವರ್ಷ ನಿಮ್ಮ ಒಂದು ಪರಿಪೂರ್ಣ ಅಂಗಡಿ ಈಗ ಆಗಬೇಕು ಅಂತಾ ಆಯಿತು ಹಾಗಾದರೆ ಬೇರೆಯವರು ಯಾಕೆ ಬೇಗ ಬಂದ್ ಮಾಡ್ತಾರಂತ ನಂಗೆ ಈಗ ತಿಳೀತಾ ಇದೆ ಈಗ ಇನ್ನೊಂದು ಪ್ರಶ್ನೆ ಏನಂದರೆ ಈಗ ನೂರಾರು ಅಂಗಡಿಗಳು ಇದೆ ಈಗ ಅವಾಗ ನಾವು ನೋಡ್ಬೇಕಾದ್ರೆ ನಿಮ್ದು ಅದು ಬಿಟ್ಟರೆ ಇನ್ನೊಂದು ಎರಡು ಅಂಗಡಿಗಳಿತ್ತು ಈಗ ನೋಡಿದರೆ ಸಾಲು ಸಾಲಲ್ಲಿ ಈ ತರಕಾರಿ ಅಂಗಡಿ ಥರ ಬಟ್ಟೆ ಅಂಗಡಿಗಳು ಸುಮಾರಾಗಿ ಇದನ್ನು ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂದರೆ ಕಾಂಪಿಟೇಷನ್ ಅಂತ ಹೇಳ್ತಾರಲ್ಲಾ ಅದಕ್ಕೆ ಅದರಿಂದ ನೀವು ಅಂದರೆ ನಿಮ್ಮ ಬಟ್ಟೇದ ರೇಟುಗಳು ಕಡಿಮೆ ಇದೆಯಾ ಅಥ್ವಾ ಎಲ್ಲರಕ್ಕಿಂತ ಅದೇ ರೇಟಲ್ಲಿಟ್ಟು ನೀವು ಅದನ್ನು ಹೇಗೆ ನಿಮ್ಮ ಅಂಗಡಿಗೇ ಬರುವುದನ್ನಾ ಜನರಿಗೆ ಹೇಗೆ ನೀವು ಅದನ್ನಾ ಅಟ್ರ್ಯಾಕ್ಟ್ ಅಂತ ಹೇಳ್ತರಲ್ಲಾ ಅದನ್ನು ಏನಾಯ್ತು ಅದ್ರ ಬಗ್ಗೆ ಏನಾದ್ರು ಏನು ಹೇಳಿ ಎಟ್ರ್ಯಾಕ್ಟ್ ಮಾಡೋಕೆ ತುಂಬ ವಿಧಾನ ಇದೆ ಎಟ್ರ್ಯಾಕ್ಟ್ ಅಂದರೆ ಒಂದು ಬೆಲೆ ಕಮ್ಮಿ ಮಾಡೋದು ನಾಲ್ಕು ಅಂಗ್ಡಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಅಂಗ್ಡೀಲಿ ಒಂದು ಒಂದು ಐದು ರೂಪಾಯಾದ್ರು ಕಮ್ಮಿ ಇದ್ರೆ ಜನಕ್ಕೆ ಓ ಇಂಥ ಅಂಗಡೀಲಿ ಬೆಲೆ ಕಮ್ಮಿ ಇದೆ ಅಲ್ಲಿಗೆ ಹೋಗುವ ಅಂತ ಮನಸ್ಸಾಗ್ತದೆ ಹಾಂ ಬೆಲೆ ಕಮ್ಮಿ ಒಂದೇ ಕಾರಣ ಅಲ್ಲ ಅಲ್ಲಿಗೆ ಫ್ಯಾಷನ್ ಜೊತೆಗೆ ನಾವು ಓಡಬೇಕು ಆಂ ಹೊಸಾ ಹೊಸಾ ಮಾಡ್ಲ್ ಬಂದಾಗ ನಾವು ಓಡಿ ಹೋಗಿ ತರಬೇಕು ಈಗ ಮಾರ್ಕೆಟಲ್ಲಿ ಹೇಗಂದ್ರೆ ಯಾವುದು ಫಸ್ಟ್ ಮ ಇಂಟ್ರುಡ್ಯೂಸ್ ಆಗ್ತದೆ ಹೊಸತು ಪರಿಚಯ ಆಗ್ತದೆ ಅದನ್ನು ಜನ ಲೈಕ್ ಮಾಡ್ತಾರೆ ಆಗ ನೀವೊಂದೂ ನಾಲ್ಕು ಕಾಸು ಜಾಸ್ತಿ ತಿನ್ಬೋದು ಈಗಾ ಎಲ್ಲಾ ಅಂಗಡಿ ಬಂದಮೇಲೆ ನೀವೊಂದೂ ಐದು ರುಪಾಯ್ ಹತ್ತು ರುಪಾಯ್ ಸ್ಟಾರ್ಟಿಂಗು ಮೊದಲೇ ಫಶ್ಟ್ ಹೋಗಿ ಯಾರು ತರ್ತಾರೆ ಅವರು ಐವತ್ತು ನೂರು ಬೇಕಾದ್ದು ತಿನ್ಬೋದು ಸ್ಟಾಟಿಂಗು ಹಾಗೆ ಈ ಕಾಂಪ್ಟೇಷನ್ ಯುಗದಲ್ಲಿ ಏನು ಗೊತ್ತ ಸ್ಟೈಲನ್ನು ಫಸ್ಟ್ ಹೋಗಿ ಕ್ಯಾಚ್ ಮಾಡಬೇಕು ಯಾರು ಫಸ್ಟ್ ಹೋಗಿ ಕ್ಯಾಚ್ ಮಾಡ್ತಾರೆ ಅವ್ರು ಸಕ್ಸಸ್ ಆಗ್ತಾರೆ ಒಂದು ಕಾರಣ ನಾವು ಇಷ್ಟು ಬೆಳೆಯೋಕೆ ಒಂದು ಕಾರಣ ನಾವು ಫಸ್ಟ್ ಹೋಗಿ ಸ್ಟೈಲನ್ನು ಕ್ಯಾಚ್ ಮಾಡಿದ್ದು ಹೊಸ ಹೊಸಾ ಫ್ಯಾಷನ್ ಬಂದಾಗ ನಾವೆ ಹೋಗಿ ಪರ್ಚೇಸ್ ಮಾಡಿದ್ದು ಬಾಕಿದೋರಿಗೆ ಸಿಗೋದ್ಕಿಂತ ಮುಂಚೆ ನಂಗೆ ಸಿಗ್ತಾಯಿತ್ತು ಹಾಗಾಗಿ ಜನ ಓ ಫ್ಯಾಷನ್ ಅಂದರೆ ಇಲ್ಲಿಯೇ ತರಬೇಕು ಇಂಥ ಅಂಗ್ಡೀಲಿ ತರಬೇಕು ಅಲ್ಲಿ ಫಸ್ಟ್ ಫ್ಯಾಷನ್ ನಾವೂ ಟಿ ವಿಯಲ್ಲಿ ಅಥ್ವಾ ಬೇರೆ ಇದರಲ್ಲೆಲ್ಲಾ ದೃಶ್ಯ ಮಾಧ್ಯಮದಲ್ಲೆಲ್ಲಾ ಇಂಟ್ರುಡ್ಯೂಸ್ ಆಗ್ತಿದ್ದಾಗೆ ಈ ಅಂಗಡೀಲಿ ಬರ್ತದೆ ಏನೋ ಇಂತಲ್ಲಿ ಇದೆ ಅಂತ ಜನಕ್ಕೆ ಏನೋ ಒಂದು ಕ್ಯೂರ್ಯಾಸಿಟಿ ಬಂತು ಜನ ಬರ್ತಾ ಇದ್ರು ಮತ್ತು ಬೆಲೆ ಬೆಲೆಯೂ ಅಷ್ಟೇ ಈಗ ನಾವು ಹೇಗೆ ಯೋಚನೆ ಮಾಡೋದಂದ್ರೆ ಈಗ ಒಂದು ವಸ್ತುವಿಗೆ ಐವತ್ತು ರುಪಾಯ್ ತಿನ್ನೋಬದಲು ಅದೇ ಐವತ್ತು ರುಪಾಯನ್ನ ಐದೂ ವಸ್ತುವಿಗೆ ಡಿವೈಡ್ ಮಾಡಿ ಹತ್ತತ್ತು ರುಪಾಯ್ ತಿನ್ನುವ ಆಗ ಬಾಕಿದವರಿಗಿಂತ ನಾವು ಕಮ್ಮಿ ಕೊಟ್ಟಾಗಾಗ್ತದೆ ಜನಕ್ಕೂ ಅನಿಸ್ತದೆ ಹೋ ಈ ಅಂಗಡೀಲಿ ಭಾರಿ ಕಮ್ಮಿ ಇದೆ ಫ್ಯಾಷನೂ ಸಿಗ್ತದೆ ರೇಟೂ ಕಮ್ಮಿ ಇದೆ ಅಂತ ಜನ ಬರ್ಲಿಕ್ಕೆ ಶುರ್ವಾಯ್ತು ತುಂಬ ವ್ಯಾಪಾರ ಆದಾಗ ಅಟೋಮೆಟಿಕ್ಕಲಿ ಆವಾಗ ಲಾಭ ಆಗೋಕೆ ಶುರ್ವಾಯ್ತು ಹೀಗೆಲ್ಲಾ ನಮ್ಮ ಬಿಸ್ನೆಸ್ ನಡಿತಾ ಇತ್ತು ಹ್ಞೂ ಸರಿ ಹಾಗಾದರೆ ಈಗ ನಿಮ್ಮ ಕತೆ ಕೇಳಿ ಬೇರೆಯವ್ರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ನನ್ನ ಭರವಸೆ ಇದೆ ಅದರಿಂದ ನಾನು ಈ ನಿಮ್ಮ ಕತೆಯನ್ನು ಕೇಳಿ ನೂರಾರು ಜನರುಗಳಿಗೊಂದು ಹೆಲ್ಪ್ ಆಗುತ್ತೆ ಅಂತ ತಿಳಿದು ಇದನ್ನ ಇಲ್ಲಿಗೆ ಮುಗಿಸ್ತೀನಿ